ನಾನು ಒಂದು ನೈಟಿ ತೊಗೊಂಡೆ ಅದು ಕಲರ್ ಕಾಮಿನೇಷನ್ ಸರಿಗಿದೆ ಅಂತ ಡಿಸೈನ ಪ್ರಿಂಟ ಎಲ್ಲ ನೋಡ್ದೆ ಸರಿಗೆ ಅನಿಸ್ತು ಆಮೇಲೆ ಹಾಕ್ಕೊಂಡು ನೋಡ್ದೆ ಅದರ ಕಲರ್ ಹೋಯ್ತು ಕಾಟನ್ ಇರ್ಲಿಲ್ಲ ಅದು ಯಾವುದೋ ಬಟ್ಟೆ ಮಿಕ್ಸಿತ್ತು ಹಾಕ್ಕೊಂಡ್ರೆ ಮೈಗೆಲ್ಲ ಚುಚ್ಲತಿತ್ತು ಅದ್ರದ್ದು ನೆಕ್ ಸರಿಗಿದ್ದಿಲ್ಲ ಬ್ಯಾಕ್ ನೆಕ್ ಸರಿಗಿದ್ದಿಲ್ಲ ಅದ್ರ ಸ್ಲೀವ್ಸ್ ಸರಿಗಿದ್ದಿಲ್ಲ ಕರೆಕ್ಟಾಗಿ ಸ್ಟಿಚಸ್ ಹಾಕಿದ್ದಿಲ್ಲ ನೈಟಿ ಸಣ್ದೇ ಅಂದರೆ ಕಾಟನ್ ಎಷ್ಟು ಚೆಂದಿರ್ಬೇಕು ನೋಡಿ ತೊಗೊಂಡೆ ಸರಿಗದೇನು ಅಂತ ಆಮೇಲೆ ನೋಡ್ತೆ ಫುಲ್ಲ್ ಎಲ್ಲ ಹಾಳಾಗೋಗಿದೆ ಹಾಕ್ಕೊಂಡು ಮೈಗೆಲ್ಲ ಚುಚ್ಲತಿತ್ತು ಅದ್ರದು ಬಟ್ಟೆ ಕ್ವಾಲಿಟಿ ಎಷ್ಟೂ ಸರಿಗಿದ್ದಿಲ್ಲ ಆಮೇಲ್ ವಾಶ್ ಮಾಡಿದ್ರೆ ಅದ್ರ ಕಲರೆಲ್ಲ ಹೊಯ್ತು ಹರಿದ್ಹೋಯ್ತು ಸರಿಗೀ ಕಾಟನ್ ಅಂದ್ಮೇಲೆ ಸರೀಗಿರಬೇಕು ಕಾಟನ್ ಕಾಟನ್ ಬಟ್ಟೆ ಸಾಫ್ಟ್ ಇರ್ತದೆ ಹಾಕ್ಕೊಂಡ್ರೆ ಮೈಗೆ ಕಂಫಟೇಬಲ್ ಇರಬೇಕು ಕಂಫಟ್ ಇತ್ತು ಅಂದ್ರೆ ಹಾಕ್ಕೊಂಡಿದ್ರೂ ನಮಗೆ ಸರೀಗೆ ಅನಿಸ್ತದೆ ಅದು ಹಾಕ್ಕೊಂಡ್ರೆ ಅದು ಕಂಫಟೇ ಇದ್ದಿಲ್ಲ ಅದು ಯಾವುದೋ ಬೇರೆ ಬಟ್ಟೆಯೇ ಇರಿಟೇಷನ್ ಆಗ್ಲತಿತ್ತು ಇಚ್ಚಿಂಗ್ ಆಗ್ಲತಿತ್ತು ಕಾಟನ್ ನೈಟಿ ಅದ್ರದ್ದು ಜೇಬು ಸೈಡಿಗಿರಬೇಕು ಫ್ರಂಟ್ ಅದ ಅದು ಫ್ರಂಟ್ ಜೇಬು ಅಷ್ಟು ಸರಿಗಿದ್ದಿಲ್ಲ ಕೈ ಹಾಕಿ ಬೆರಳಷ್ಟೇ ಉಳತು ಭಾಳ ಸಣ್ಣದಿದ್ದಿತ್ತು ದೊಡ್ದಿರ್ಬೇಕು ಮತ್ತು ಅದೂ ಎಷ್ಟು ಭೀ ಸರಿಗೇ ಇದ್ದಿಲ್ಲ ತೋಲ್ ಲಾಂಗಿತ್ತು ಮತ್ತು ಅದ್ರದ್ದು ಸ್ಲೀವ್ಸ್ ಒಂದು ಕೆಳಗೆ ಒಂದು ಮೇಲೆ ಮತ್ತು ನೈಟೀ ಹಾಕ್ಕೊಂಡ್ರೆ ಸಣ್ಣದು ಬೇರೆ ಆಗ್ಲತಿತ್ತು ಯಾವಾಗ ಸ ಫ್ರೀ ಸೈಝ್ ಅದ ಏನು ತೊಗೊಂಡಿದ್ದೇವೆ ನಾವು ಅದು ಉಳಿದು ಫ್ರೀ ಸೈಝ್ ಇದ್ದಿಲ್ಲದು ಫ್ರೀ ಸೈಝ್ ಅಂತಲೇ ಕೊಟ್ಟಾರ ಫ್ರೀ ಸೈಝ್ ಇದ್ದಿಲ್ಲ ಹಾಕೋಳೋಷ್ಟಕ್ಕೆ ಸಣ್ಣದೇ ಇತ್ತು ಸರಿಗೆ ಪ್ರೊಡಕ್ಟ್ ಸೇಲ್ ಮಾಡ್ಬೇಕು ಕಾಟನ್ ನೈಟಿ ಅಂದ್ರೆ ಕಾಟನ್ ಆಗೇ ಇರ್ಬೇಕು ಪಿವರ್ ಕಾಟನ್ ಅಂಥದ್ದು ಇಂಥದ್ದು ಅಂದರೆ ನಾವು ಹೆಂಗೆ ಯೂಸ್ ಮಾಡ್ತೀವಿ ಹ್ಮ್ ಹೆಂಗೆ ಕೊಂಡ್ಕೊಳ್ಬೇಕು ಇದು ತೋಲ್ ಫ್ರಾಡ್ ಐತದ ಅದು ಫೈ ಹಂಡ್ರೆಡಗಿ ಇದ್ದಿದ್ದ ನೈಟಿ ನಮಗೆ ಥೌಸಂಡ್ ರುಪಿಸಿಗೆ ಕೊಟ್ರೆ ಬಹಳ ಮೋಸ ಐತಿದು ನಮಗೆ ಕಾಟನ್ ನೈಟಿ ಅಷ್ಟು ಕಾಸ್ಟ್ಲಿ ಇರಂಗೇ ಇಲ್ಲ ಫೈ ಹಂಡ್ರೆಡಿಗೆ ಇದ್ದಿದ್ದು ಥೌಸಂಡಿಗೆ ಕೊಟ್ರು ಎಲ್ಲ ಹಾಳಾಯ್ತು ನೆಕ್ಸ್ಟ್ ಟೈಮ್ ಇಂಥಾ ಕಾಟನ್ ನೈಟೀ ಅಂದು ಮೋಸ ಹೋಗ್ಬಾರ್ದಯ್ತದ ಕೇರ್ಫುಲ್ಲಾಗಿ ತೊಗೊಬೇಕು